ಹಾಂ ಓಕೆ ಹಾಂ ಓಕೆ ನಾವು ನಿಮಗೆ ಟಾಬ್ಲೆಟ್ ಬಂದುಬಿಟ್ಟು ಥ್ರೀ ಡೇಸಿಗೆ ಅಲ್ವಾಲಾ ಥ್ರೀ ಥ್ರೀ ಟಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ವಿ ತಾನೆ ಅಂದರೆ ಹಾಂ ಓಕೆ ಹಾಂ ಹೌದು ಹಾಂ ಹೌದಾ ನಾವು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡಿದೀರಾ ಹಾಂ ಓಕೆ ಹಾಂ ಓಕೆ ಹೌದಾ ಹಾಂ ಅಂದರೆ ನಾವು ನೀವು ಬಂದಾಗ ಯಾರು ಇದ್ದರು ಅಂತ ಗೊತ್ತಿಲ್ಲ ಅಂದರೆ ಯಾವ ಡಾಕ್ಟರ್ ಹಾಂ ಹೌದಾ ಹಾಂ ಹಾಂ ಓಕೆ ಓಕೆ ಮತ್ತೆ ಇಲ್ಲಿ ಏನು ಏನು ಪ್ರಾಬ್ಲಮಿಗೆ ನಾವು ಕೊಟ್ಟಿದ್ದು ನಿಮಗೆ ಟ್ಯಾಬ್ಲೆಟ್ಸ್ ಅಂತ ಗೊತ್ತಿಲ್ಲ ಹಾಂ ಓಕೆ ಅಲ್ಲೇ ನಾವು ಅಂದರೆ ಥ್ರೀ ಟೈಮ್ಸಿಗೆ ಆಗೋ ಅಷ್ಟು ನಾವು ಕೊಟ್ಟಿರ್ತೀವಿ ಮೊದಲೇ ಹಾಂ ಹೌದಾ ಮತ್ತೆ ಅದಿನ್ನೂ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ ನಮ್ಮ ಹಾಸ್ಪಿಟಲಿಗೆ ಬಂದು ಹೋಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಾಂ ನೀವು ಬಂದರೆ ಬರಬೇಕೆಂದರೆ ಸಂಡೇ ಮಾರ್ನಿಂಗ್ ಇರ್ತೀವಿ ನಾವು ಓಕೆ ನೀವು ಆಗ ಹಾಂ ಸಿಗ್ತೀವಿ ನಾವು ನಿಮಗೆ ಹಾಂ ಮಾರ್ನಿಂಗ್ ಟೆನ್ ಒಕ್ಲಾಕ್ ಟೆನ್ ಥರ್ಟಿ ಹಾಂ ಹಾಂ ಸಿಗ್ತೀವಿ ಸಿಗ್ತೀವಿ ಹಾಂ ಹೌದಾ ಅಂದರೆ ನೀವು ಒಂದು ಸತಿ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡಿ ನಾವು ಯಾವುದೇ ಒಂದು ಯಾವುದಕ್ಕೂ ಚೆಕಪ್ ಮಾಡಿ ಹೇಳ್ತೀವಿ ಹಾಂ ಹೌದು ಮೇಡಮ್ ಹಾಂ ಓಕೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿಕೊಳ್ಳಿ ಈವಾಗಲೇನೆ ನಿಮ್ಮ ಸೊಲ್ಯೂಷನ್ ಮನೆಯಲ್ಲೇ ಹಾಂ ಓಕೆ ಹಾಂ ಹಾಂ ಸರಿ ಓಕೆ ಓಕೆ ಬಾಯ್